ನಾವು ನಮ್ಮ ತೋಟದಲ್ಲಿ ಬಾಳೆ ತೆಂಗು ಬಸಳೆ ಮಲ್ಲಿಗೆ ಚಿಕ್ಕು ಈ ಥರ ಹಲವಾರು ಸಸ್ಯ ಇದು ತೋಟಗಳಲ್ಲಿ ಮ ಕೃಷಿ ಮಾಡ್ತಾಯಿದ್ದೇವೆ ಅದಕ್ಕೆ ಬೇಕಾದ ಸಲಹೆಗಳನ್ನು ನನ್ನ ಹಿರಿಯರಾದ ಅಜ್ಜ ಅವರು ಮೊದಲೇ ಕೃಷಿಕರಾಗಿರುವುದ್ರಿಂದ ಅವರಿಗೆ ಒಳ್ಳೆಯ ಅನುಭವ ಇದರಿಂದ ಅವ್ರ ಹತ್ತಿರ ನಾನು ಕೇಳಿ ಸಲಹೆ ಎಲ್ಲ ಪಡೆದು ಮಾಡ್ತಾಯಿದ್ದೇನೆ ಅದು ಅದೇ ಅವರಿಗೆ ಅವರ ಅನುಭವವನ್ನ ಅವರಿಂದ ಪಡೆದು ಹಾಗೂ ಹೀಗೆ ಪುಸ್ತಕದಲ್ಲಿ ಕೃಷಿಯ ಬ ಕೃಷಿ ಬಗ್ಗೆ ಇರುವ ಪುಸ್ತಕ ಕೃಷಿಗೆ ಬೇಕಾದಂಥ ಲೇಖನಗಳನ್ನೆಲ್ಲ ಓದಿ ಅದರಿಂದ ಅನುಭವವನ್ ಪಡೀತೇನೆ ಹಾಗೂ ಕೃಷಿ ಕೇಂದ್ರದಿಂದ ಸಹ ಅದಕ್ಕೆ ಬೇಕಾಗೋ ಕೀಟನಾಶಕ ಆಗಿರಲಿ ಮದ್ದು ಏನಿದ್ದರೂ ಅವರು ಅವರ ಸಲಹೆ ಮೂಲಕ ಅದನ್ನು ಹಾಕಿ ನಾವು ಅದನ್ನು ಬೆಳಿತಾಯಿದ್ದೇನೆ ಹಾಗೆ ಕೃಷಿಗೆ ಗೊಬ್ಬರ ಏನು ಗೊಬ್ಬರ ನೀರು ಯಾವ ರೀತಿ ಹಾಕ್ಬೇಕಂತೇಳಿ ಅಂತೇಳಿ ಅದು ಸಲಹೆಯನ್ನು ಅದು ಹಿರಿಯರಲ್ಲಿ ಹಿರಿಯರಿಂದಲೇ ನಾನು ತಗೊಳ್ಳೋದು ಮತ್ತು ಕೃಷಿಗೆ ಬೇಕಾದಂಥ ಪ್ರೋಗ್ರಾಮ್ ಇದು ಕೆ ಕೃಷಿಗೆ ಕೃಷಿಯ ಪೂರಕವಾದಂಥ ಕೆಲವು ಟಿ ವಿ ಇದರಲ್ಲೆಲ್ಲ ಪೇಪರ್ ಅದ್ರಲ್ಲಿ ಬರುವಂಥ ಲೇಖನ ಓದಿ ಎಲ್ಲ ಅನುಭವವನ್ ಪಡೀತೇನೆ ನಾನು ಹಾಗೇ ಉತ್ ಉತ್ತಮವಾಗಿ ಮಾಡಲಿಕ್ಕೆ ಆಗ್ತದೆ ಹಾಗೇ ಹ್ಞೂ ಅದಕ್ಕೆ ಬೇಕಾದ ಗೊಬ್ಬರ ಮತ್ತು ಮದ್ದು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟ ಅನುಭವ ಇದ್ದಂತಹ ಅವರಿಂದ ಪಡೆದು ಮಾಡುವುದು ಹಾಗೂ ಕೃಷಿ ಕೇಂದ್ರದಿಂದ ಹೇಳಿ ಹೇಳಿ ಪಡ್ದು ಕೇಳಿ ತಿಳ್ಕೊಂಡು ಬರುವುದು ಬಂದು ಅದಕ್ಕೆ ಬೇಕಾದ ಸಲ ಇದು ಆರೊ ಆರೈಕೆಯನ್ನು ಮಾಡಿ ಕೃಷಿಯನ್ನು ಮಾಡುವುದು ಮತ್ತು ಅದನ್ನು ಉತ್ ಅದೇ ಗೊಬ್ಬರ ಮದ್ದು ಕೀಟನಾಶಕ ಅದೆಲ್ಲ ಕಾಲ ಕಾಲಕ್ಕೆ ಬೇಕಾದಂಥ ನೀರು ಅದನ್ನೆಲ್ಲ ಹಾಕಿ ಸಿಂಪಡಿಸಿ ಅದಕ್ಕೆ ಅದ್ರ ಆರೋಗ್ಯ ಮತ್ತು ಬಾಳೆ ನಮ್ಮ ತೋಟದಲ್ಲಿ ಬಾಳೆ ಗೊನೆ ಸಹ ಬಾಳೆ ಗೊನೆ ಸಹ ಬೆಳೆಸ್ತಾಯಿದ್ದೇವೆ ಅದಕ್ಕೆ ಅಷ್ಟು ಬೇಕಾದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನೀರು ಗೊಬ್ಬರ ಮದ್ದು ಕೀಟನಾಶಕ ಅದೆಲ್ಲ ಹಾಕಿ ಥರ ಇದನ್ನು ಅಭಿವೃದ್ಧಿ ಅದನ್ನು ಇದು ಬೆಳಿಸ್ತಾಯಿದ್ದೇನೆ ನಾನು ಅದನ್ನು ಜಾಸ್ತಿ ಬಾಳೆ ಗೊನೆಗೆಲ್ಲ ಬೆಳೆದು ಮಾರಾಟಕ್ಕೆ ಸಹ ಮಾರಾಟ ಸಹ ಮಾಡ್ತಾಯಿದ್ದೇನೆ ಅಧಿಕ ಪ್ರಮಾಣದಲ್ಲಿ ಬಾಳೆ ಗೊನೆಗಳನ್ನು ಬೆಳೆದು ಮಾರಾಟ ಮಾಡುತ್ತೇನೆ ಅದರಿಂದ ಒಳ್ಳೆಯ ಆದಾಯ ಸಹ ಬರ್ತದೆ ಹಾಗೆ ಮಲ್ಲಿ ಕೃಷಿ ಸಹ ಇದೆ ಮಲ್ಲಿಗೆ ಸಹ ಅದಕ್ಕೆ ಅದರ ಬೇಸ್ಗೆಗಾಲ್ದಲ್ಲಿ ಜಾಸ್ತಿ ನೀರು ಪೂರೈಸಬೇಕಾಗ್ತದೆ ಚಳಿಗಾಲದಲ್ಲಿ ಅದಕ್ಕೆ ಅದರ ಇದು ಕೀಟ ಹುಳ ಇದೆಲ್ಲ ಬರದ ಹಾಗೆ ಮದ್ದು ಸಿಂಪಡಿಸಿ ನೀರು ಹಾಕಿ ಉತ್ತಮ ಇಳುವರಿ ಪಡೀಬೋದು ಮಲ್ಲಿಗೆಯಲ್ಲಿ ಮಲ್ಲಿಗೆಯಲ್ಲಿ ಮಾರಾಟ ಮಾಡಿದರೆ ಒಳ್ಳೆಯ ಆದಾಯ ಸಹ ಪಡಿ ಪಡೀಬೋದು